ನಾವು ಬಟ್ಟೆ ಒಗಿಯದು ಹೆಂಗಂದರೆ ಮನೆಲಿ ಇವು ಮಳ್ಗಾಲದ ಟೈಮಲ್ಲಿ ಮಳೆ ಬರ್ದೇ ಇರೋ ಹಾಗೆ ಬರ್ದಿರೊ ಟೈಮಲ್ಲಿ ಬಟ್ಟೆ ಒಗಿಬೇಕಿತ್ತು ಬಟ್ಟೆ ಒಗ್ದು ಒಣ್ಗಾಕೋ ಅಂತ ಜಾಗ ಹೊರಗಡೆ ಜಾಗದಲ್ಲಿ ಮಳೆ ಬರ್ತಿರ್ತಿತ್ತು ಮನೆ ಮೇಲ್ಗಡೆ ಜಾಗ ಜಾಗದಲ್ಲಿ ಇರೋ ಹಗ್ಗಕ್ಕೆ ಹಾಕಬೇಕಿತ್ತು ಮಳೆ ನಿಂತಾದ ಮೇಲೆ ಕೂಡ ಹೊರಗಡೆ ಒಣಗ್ಸಿರ್ತೀವಿ ಅಂತಿದ್ದರು ಇದ್ರುನು ಆವಾಗ ಮತ್ತು ಮಳೆ ಬಂದು ಮತ್ತು ಎಲ್ಲ ಒದ್ದೆ ಆಗಿ ಹೋಗಿರೊದು ಇದಾವೆ ಹಾಗೆ ಬೇಸ್ಗೆಗಾಲ್ದಲ್ಲಿ ಯಾವಾಗ ಬೇಕಿದ್ದರೂ ಬಟ್ಟೆ ಒಗಿಬೋದಿತ್ತು ಬೇಸ್ಗೆಗಾಲದಲ್ಲಿ ಮತ್ತು ಅವ್ರ ಕಡೆ ಬಿಸ್ಲು ಇರ್ತಿತ್ವಲಾ ಅದಕ್ಕೆ ಬೆ ಹೊರಗಡೆ ಹಗ್ಗ ಕಟ್ಟಿದ್ವು ಹಗ್ಗಕ್ಕೆ ಹೊರ್ಗಡೇ ಒಣಗ್ಸಾಕೆ ಬಿಡ್ಬೋದಿತ್ತು ಅದು ಎಷ್ಟೊತ್ತಿಗೆ ಬೇಕಿದ್ದರೂ ಒಣ್ಗಿರೋದು ಆವಾಗ ಎಷ್ಟೊತ್ತಿಗೆ ಬೇಕಿದ್ದರೂ ತಗೊಂಬೋದಿತ್ತು ಹಾಗೆ ಚಳಿಗಾಲ್ದಲ್ಲಿ ಯಾವಾಗ ಬೇಕಿದ್ದರೂ ಒಗಿಬೋದು ಆದರೆ ಸಂಜೆ ಆಗಕ್ಕಿನ ಮುಂಚೆ ಒಣ್ಗಾಕಿರೋ ಒಣ್ಗಾಕಿರೊ ಬಟ್ಟೆನ ತಗೊಂಡು ತಗೊಂಬಿಡಬೇಕಿತ್ತು ಯಾಕಂದರೆ ಸಂಜೆ ಟೈಮಲ್ಲಿ ಚಳಿ ಜಾಸ್ತಿ ಆದಾಗ ಮತ್ತೆ ಅವೆಲ್ಲಾ ಫುಲ್ ಕೋಲ್ಡ್ ಆಗಿಂದ್ರೆ ಫುಲ್ ತಣ್ಣಗಾಗ್ಬಿಡೋದು ತಣ್ಣಗಾಗ್ಬಿಟ್ಟು ಬಿಟ್ಟು ಮತ್ತು ಹೆಂಗೆ ಹಸಿ ಥರ ಫೀಲ್ ಕೊಡ್ ಅಂದರೆ ಫೀಲ್ ಆಗೋದು